ಇಲ್ಲೇ ನಮ್ಮ ಏರಿಯಾದಲ್ಲಿ ಒಂದು ಚಿತ್ರಕಲಾ ಚಿತ್ರ ಕಲಾ ಶಾಲೆ ಅಂತ ಹೇಳ್ಬೋದು ಇಲ್ಲಿ ಚೆನ್ನಾಗಿರತ್ತೆ ಒಳ್ಳೆ ಒಳ್ಳೆ ಚಿತ್ರಕಲಾ ಚಿತ್ರಕಲೆಗಳು ಇದೆ ಹಾಗೇ ರಾಜರದ್ದು ಹಿಂದಿನ ಕಾಲದ ರಾಜ ವೈಭವ ರಾಜರದ್ದು ಅವರ ಆಭರಣಗಳು ಚಿತ್ರಕಲೆ ನೋಡ್ಬೋದು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಚೆಂದ ಮಾಡಿ ಅಲ್ಲಿ ಪ್ರಾಕ್ಟೀಸ್ ಕೂಡ ಮಾಡಿಸ್ತಾರೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಚೆನ್ನಾಗೆ ಡ್ರಾಯಿಂಗ್ ಬಿಡಿಸ್ತಾರೆ ಒಂದು ಒಳ್ಳೆ ಮನ್ಸಿಗೆ ಖುಷಿ ಆಗುತ್ತೆ ಅಲ್ಲಿ ಹೋಗಿ ಬಂದರೆ ಅವರು ಅದನ್ನು ಸ್ಕೂಲ್ ಥರನೂ ಮಾಡಿದ್ದಾರೆ ಬೆಳಗ್ಗೆ ಆರು ಗಂಟೆಯಿಂದ ಒಂಬತ್ತು ಗಂಟೆ ತನಕ ಇರುತ್ತೆ ಸಂಜೆ ಐದರಿಂದ ಏಳು ಗಂಟೆ ತನಕ ಇರುತ್ತೆ ಸಟಡೇ ಸಂಡೇನು ಮಧ್ಯಾಹ್ನ ಹೊತ್ತಿಗೆ ಇರುತ್ತೆ ತುಂಬ ಚೆನ್ನಾಗಿ ಇರುತ್ತೆ ನನಗೂ ಚಿತ್ರಕಲೆ ಅಂದರೆ ತುಂಬ ಇಷ್ಟ ನನಗೂ ಸ್ವಲ್ಪ ಸ್ವಲ್ಪ ಚಿತ್ರಕಲೆಗಳು ಬರುತ್ತೆ ಆದರೆ ನನಗೆ ಟೈಮ್ ಇಲ್ಲ ಅಂತ ಹೋಗ್ತಾಯಿಲ್ಲ ಅಷ್ಟೆ